ಆನ್ಲೈನಲ್ಲಿ ಮೋಸದ ಕರೆಗಳು ಇತ್ತೀಚೆಗೆ ಭಾಳ ಆಗಿದೆ ಅದರಲ್ಲಿ ಮೊದಲು ನಾನು ಎದುರಿಸಿದ್ದು ಏನಂದರೆ ಮೊದಲು ಎಲ್ ಐ ಸಿ ಇಂದ ನಿಮಗೆ ಹಣ ಬರುತ್ತೆ ನಿಮ್ಮ ಪ್ರೀಮಿಯಮ್ಮು ಹಣ ಏಜೆಂಟ್ಗಳು ತಿಂದಿದ್ದಾರೆ ಅಂತ ಹೇಳಿ ಬರುತ್ತಿತ್ತು ಆಮೇಲೆ ಎಲ್ ಐ ಸಿಯವರು ಅದ್ರ ಬಗ್ಗೆ ನಾವು ನಮ್ಮ ಶಾಖೆಯಿಂದ ಯಾವುದೇ ಆ ರೀತಿಗಳು ಕರೆಗಳು ಬರೋದಿಲ್ಲ ಅನ್ನೋದು ಪ್ರಶ್ನಿಸಿದರು ಆದರೆ ಸುಮಾರು ಜನರು ದುಡ್ಡು ಬರುತ್ತೆ ಅಂದಿದ್ದು ತಕ್ಷಣ ಕೆಲವ್ರು ಅದು ಇರೋ ಡೀಟೇಲ್ಸ್ಗಳು ಅಂದರೆ ಅವರ ಖಾತೆಯ ನಂಬರ್ರು ಮತ್ತು ಅವ್ರ ಎಕೊ ಎಲ್ ಐ ಸಿ ಪ್ರೇಮಿಯಮಿಂದ ಅವ್ರದ್ದು ಆ ಆ ನಂಬರ್ಗಳು ಎಲ್ಲನೂ ತಿಳಿಸಿ ಅವ್ರ ಅವರ ಮನಸ್ಸನ್ನು ತಿರುಗಿಸಿ ಹಗುರವಾಗಿ ಒಂದಾದ ಮೇಲೆ ಒಂದು ಅವರಿಗೆ

ಸೀಕ್ರೇಟ್ಗಳು ಅಂದರೆ ಆ ಈ ಬ್ಯಾಂಕ್ಗಳ ಸೀಕ್ರೇಟ್ಗಳು ಎಲ್ಲ ಅವ್ರ ಬಾಯಿಂದ ಹೊರಳಿಸುತ್ತಿದ್ರು ಒಂದು ಎಕ್ಸಾಂಪಲ್ ಏನಂದರೆ ಈಗ ಅವ್ರು ಏನು ಮಾಡ್ತಿದ್ರು ಅಂದರೆ ಒಂದು ಅಕೌಂಟಿಂದ ಅವರು ಆನ್ಲೈನ್ ಮಾಡಿ ಓ ಟಿ ಪಿಯನ್ನು ಅವರು ತೆಗೀತಿದ್ದರು ಅವಾಗ ಅವ್ರು ಏನಂತಿದ್ದರು ಓ ಟಿ ಪಿ ಬಂದಿದೆ ಒಂದು ಚೂರು ತಿಳಿಸಿ ಅಂತ ಹೇಳ್ತಿದ್ದರು ಇವ್ರು ಏನೋ ತಿಳ್ಕೊಂಬಿಟ್ರು ಅಂದರೆ ಅವರು ಮಾಡ್ತಾ ಇರೋದು ಕ್ರಿಯೆಗಳು ಸರಿಯಿದೆ ಅಂತೇಳಿ ಓ ಟಿ ಪಿಯನ್ನು ಹೇಳಿದ್ರು ಓ ಟಿ ಪಿ ಹೇಳಿದ ತಕ್ಷಣ ಏನಾಗುತ್ತೆ ಅವ್ರ ಅವರ ಅಕೌಂಟಿಂದ ಆ ಒಂದು ಟ್ರಾನ್ಸಾಕ್ಷನ್ನಿನ ತೊಗೊಳ್ತಾರೆ ಆ ಟ್ರಾನ್ಸಾಕ್ಷನ್ನಿಂದ ಏನಾಗುತ್ತೆ ಅಂದರೆ ಅವ್ರ ಅಕೌಂಟಲ್ಲಿರೋದು ಹ ಹಣವನ್ನು ಅವ್ರ್ಗೆ ತಲುಪುತ್ತೆ ಅದರಿಂದ ಯಾವುದೇ ರೀತಿಯಲ್ಲಿ ಕರೆಗಳು ಬಂದಾಗ ಏನೇ ಮಾಡಿದರೂ ಓ ಟಿ ಪಿಯನ್ನು ತಿಳಿಸಬಾರದು ಓ ಟಿ ಪಿ ಎಂದರೆ ನಿಮ್ಮ ಯಾವುದೇ ಖಾತೆಗಳಿಗೆ ನ ನೊಂದಾಯಿಸಿದ ಮೊಬೈಲ್ ನಂಬರಿಂದ ಅದೇ ನಂಬರಿಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಬಂದರೆ ಆ ಓ ಟಿ ಪಿಯನ್ನು ಯಾವುದೇ ರೀತಿಯಲ್ಲಿ ಬೇರೆಯವರಿಗೆ ತಿಳಿಸಬಾರದು ಅದು ಯಾವ್ದಾದರೂ ಆಗಲಿ ಬ್ಯಾಂಕಿನಿಂದ ಬರಲಿ ಆಗ್ಲಿ ಎಲ್ ಐ ಸಿಯಿಂದ ಬಂದರೂ ನಾನು ಆ ಶಾಖೆಗೇ ಹೋಗಿ ಅದನ್ನು ಏನಿದ್ರೂನು ನಿರ್ವಹಿಸುತ್ತೇನೆ ಅಂತ ಹೇಳಿ ಅವರಿಗೆ ಆ ಬಂದಿರೋ ಕರೆಯನ್ನು ಅಲ್ಲಿಗೇ ತ್ಯಜಿಸಬೇಕು ಇಲ್ಲದಿದ್ದರೆ ನೀವು ಈ ರೀತಿ ಮೋಸಗಳಿಗೆ ಸಿಕ್ಕಿ ಬೀಳುವ ಪರಿಸ್ಥಿತಿ ಬರುತ್ತದೆ ಅದರಗೋಸ್ಕರ ಈ ಆನ್ಲೈನಿಂದ ಬಂದ ಯಾವುದೇ ಕರೆಗಳನ್ನು ಯಾವುದೇ ರೀತಿಯಲ್ಲಿ ಸ್ವೀಕರಿಸದೆ ನನಗೆ ಗೊತ್ತಿಲ್ಲ ಮನೆಯಲ್ಲು ಯಾರೂ ಇಲ್ಲ ಅಂತ ಹೇಳಿ ನೀವು ಅದನ್ನು ಪಾರಾಗೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಇಲ್ಲದಿದ್ದರೆ ಯಾವುದೇ ರೀತೀಲ್ಲಿ ಅವರಿಗೆ ಸಂದೇಶಿಸಬೇಡಿ ಸೀದಾ ನಿಮ್ಮ ಶಾಖೆಗೆ ಹೋಗಿ ಅದನ್ನು ಏನು ಏನು ಅಂತ ತಿಳಿದುಕೊಂಡು ಅದನ್ನು ಬಗೆಹರಿಸಿಕೊಳ್ಳಿ